ಪ್ರತೀ ಪ್ರವಾಸದಲ್ಲು ಕೂಡ ಜನರುಗಳು ಆ ಜಾಗದ ಅಲ್ಲಿ ಫೇಮಸ್ ಆದ ವಸ್ತುಗಳನ್ನ ಖರೀದಿ ಮಾಡಲು ಇಷ್ಟಪಡ್ತಾರೆ ಮತ್ತು ಅವರು ಇವಾಗ ಯಾವುದರ ಪ್ರವಾಸಕ್ಕೆ ಹೋದಾಗ ಅವ್ರಿಗೆ ಯಾವುದೋ ಒಂದು ವಸ್ತುಗಳು ಬೇಕಾಗಿರುತ್ತೆ ಅವಾಗ ಅವರು ಕೊಂಡ್ಕೊಳ್ಳೋಕ್ಕೆ ಹೋದಾಗ ಎಷ್ಟೊಂದು ಕಡೆ ತುಂಬ ಕಾಶ್ಟ್ಲಿ ರೇಟುಗಳು ಹೇಳ್ತಾರೆ ಮಾಮೂಲಿ ಅಂಗಡಿಗಳಲ್ಲಿ ಆದರೆ ಪ್ರತಿ ಪ್ರವಾಸ ತಾಣದಲ್ಲೂ ಇವಾಗ ಡಿ ಮಾರ್ಟು ಜಿಒ ಮಾರ್ಟು ಈ ರೀತಿ ಅಂಗಡಿಗಳು ಮಾಲ್ಗಳು ಇದ್ದಾಗ ಅಲ್ಲಿ ಕಡಿಮೆ ಬೆಲೆಗೆ ವಸ್ತುಗಳು ಸಿಗ್ತವಿಂದ ಜನಗಳು ಖರೀದಿ ಮಾಡಲು ಇಷ್ಟಪಡ್ತಾರೆ ಈ ಸೌಲಭ್ಯಗುನು ಪ್ರತಿ ಪ್ರವಾಸ ತಾಣದಲ್ಲೂ ಸರ್ಕಾರ್ದವರು ಮಾಡ್ಕೊಡ್ಬೇಕು ಏಕೆಂದರೆ ಎಲ್ಲ ಕಡೆಯೂ ಹೋದಾಗ ಎಲ್ಲ ಇವಾಗ ಶಾಂಪುಯಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಟವೆಲ್ಯಿಂದ ಹಿಡಿದು ಟೂತ್ ಬ್ರೇಷು ಈ ರೀತಿ ಎಲ್ಲ ವಸ್ತುಗಳನ್ನು ಪ್ರವಾಸದ ಪ್ರವಾಸಗಾರರ್ಗು ಸಿಗಬೇಕು ಯಾಕೆಂದ್ರೆ ಎಲ್ಲರೂ ಒಂದೆ ಟೈಮಲ್ಲಿ ತಂದಿರಲ್ಲ ಮತ್ತೆ ಇವಾಗ ಇವಾಗ ನಾವೆಲ್ಲೆ ಮಡಿಕೇರಿಗೆ ಹೋದೆ ಚಿಕ್ಕಮಗ್ಳೂರಿಗೆ ಹೋದೆ ಈ ರೀತಿ ಜಾಗಗಳಿಗೆ ಹೋದಾಗ ಅಲ್ಲಿ ದವಸ ಧಾನ್ಯಗಳು ಖರೀದಿ ಮಾಡೋಕ್ಕೆ ಅವ್ರಿಗೆ ಇಷ್ಟ ಇರುತ್ತೆ ಇವಾಗ ಸ್ವಲ್ಪ ಜನಕ್ಕೆ ಹೋಟ್ಲಲ್ಲಿ ಇಷ್ಟ ಇರಲ್ಲ ಅವ್ರೆ ಅಡುಗೆ ಮಾಡ್ಕೊಂಡು ತಿನ್ಬೇಕು ಈ ಸೌಲಭ್ಯಗಳೆಲ್ಲ ಸಿಕ್ದಾಗ ಪ್ರವಾಸ ಇವರು ಪ್ರವಾಸ ಮಾಡ್ಕೊಂಡು ಬಂದಿರೋ ಜನಗಳಿಗುನೂ ಅದು ಹೆಲ್ಪ್ ಆಗುತ್ತೆ ಮತ್ತು ಅದು ಕೂಡ ಕೈಗೆಟುಕೋ ದರದಲ್ಲಿ ಇರಬೇಕು ಇವಾಗ ನಮ್ಮ ತುಮಕೂರಿಗೆ ಬಂದರೆ ನಾವು ಇಲ್ಲಿ ಯಸ್ಮಾಲ್ಗೆ ಹೋಗ್ಬೋದು ಅಲ್ಲಿ ಹೋದ್ರೆ ಅಲ್ಲಿ ಡಿ ಮಾರ್ಟು ಇದೆ ಡಿ ಮಾರ್ಟಲ್ಲಿ ನಾವು ಅಡುಗೆ ಸಮಾನುಗಳು ಈ ರೀತಿ ಗಳನ್ನು ವಸ್ತುಗಳನ್ನ ಖರೀದಿಸ್ಬೋದಾದ್ರೂ ಕಡಿಮೆ ಕೈಗೆಟುಕೋ ದರದಲ್ಲಿ ಮತ್ತೆ ಎಂ ಆರ್ ಪಿ ರೇಟ್ಗಿಂತ ಕಡಿಮೆ ದರದಲ್ಲಿ ನಮಗೆ ಸಿಗುತ್ತೆ ಮತ್ತೆ ಜಿಒ ಮಾರ್ಟು ಈ ರೀತಿ ಅಂಗಡಿಗಳು ಸೌಲಭ್ಯಗಳು ನಮ್ಮ ತುಮಕೂರಲ್ಲಿ ಇರೋದ್ರಿಂದ ಯಾವುದೇ ಪ್ರವಾಸಿಗರು ಬಂದರೂ ಏನೇ ವಸ್ತುಗಳನ್ನು ಇಲ್ಲಿ ಕೊಂಡ್ಕೋಬೋದು ಈ ರೀತಿ ಪ್ರತೀ ರಾಜ್ಯದಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಪ್ರವಾಸಿಗರು ಪ್ರವಾಸಿಗರಿಗೆ ಮಾಡಿಕೊಟ್ರೆ ಅದು ಅವ್ರುಗಳ್ಗೆ ತುಂಬ ಸಹಾಯವಾಗುತ್ತೆ